ಹದಿನೇಳು ಒಂಬೈನೂರ ತೊಂಬತ್ತೊಂಬತ್ತು ಒಂದು ಲಕ್ಷ ಐವತ್ತು ಸಾವಿರದ ಐನೂರ ಐವತ್ತೈದು ಏಳು ಲಕ್ಷ ಇಪ್ಪತ್ಮೂರು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು